ನಾನು ಸ್ವೆಟರು ಆನ್ಲೈನ್ ಮಾಡಿದೆ ಆನ್ಲೈನ್ ಮಾಡ್ದ್ರೆ ಈಗ ಚಳಿ ಹೊಂಟಾವಲ್ಲ ಈ ಚಳ್ಗಾಲ ಬರ್ತದೆ ಸ್ವೆಟರ್ ತರ್ಸರಿ ಮತ್ತು ಈಗೆ ಚಳ್ಗಾಲ್ದಾಗೆ ಕಮ್ಮಿದಾಗ ಭೀ ಈಗ ಇನ್ನ ಮುಂದೆ ಚಳಿಗಾಲ ಹೊಂಟಿದೆ ಈಗ ಈಗೇ ಆರ್ಡ್ರ್ ಮಾಡ್ದ್ರೆ ಕಮ್ಮಿದಾಗ ಸಿಗ್ತಾವೆ ಅಂಥೇಳಿ ಆರ್ಡ್ರ್ ಮಾಡಿದೆ ಆನ್ಲೈನ್ದಾಗ ಆರ್ಡ್ರ್ ಮಾಡ್ದ್ರೆ ಅದು ಸ್ವೆಟರು ಒಂದೆಂಟು ದಿವ್ಸ ಹೇಳಿದ್ರು ಸ್ವೆಟ್ರ್ ಒಂದೆಂಟು ದಿವಸ ಬಾದ್ ಬರ್ತದೆಂಥೇಳಿ ಎಂಟು ದಿವಸ ಆಯ್ತು ಬರಲ್ಲೇ ಹೋಯ್ತು ಬರಲ್ಲೋದರೆ ಇನ್ನೂ ಕಾಲ್ ಮಾಡಿದರೆ ನಾವು ಸ್ವೆಟರ್ ಆರ್ಡ್ರ್ ಮಾಡಿದ್ದೇವ್ರಿ ಬಂದೇ ಇಲ್ಲ ಅಂದ್ರೆ ಬರ್ತದ್ರಿ ವೈ ಏನೋ ಪ್ರಾಬ್ಲಮ್ ಆಗಿನ ಕಡೆದು ಬಂದಿಲ್ಲ ಬಂದ್ರೆ ಆಮೇಲೆ ಮತ್ತೆ ಕಾಲ್ ಮಾಡ್ದ್ರೆ ಬಂತು ಒಂದು ಹದಿನೈದು ದಿವಸ ತೊಗೊಂಡರು ಅದಕ್ಕೆ ಮತ್ತೆ ಹದಿನೈದು ದಿವಸ ಆಗಿದ ಮೇಲೆ ಬಂತು ಬಂದ್ಮೇಲೆ ಐ ಸ್ವೆಟ್ರ್ ಬಂತಲ್ಲ ಚೆಂದ ಅಂಥೇಳಿ ತೆಗೆದು ನೋಡ್ದೆವು ಐ ನೋಡಷ್ಟ್ಕೆನೇ ಪೂರ ಸಣ್ಣ ಸಣ್ಣದಿತ್ತು ನನಗೆ ಬರ್ಲತಿದಿಲ್ಲಾ ಇಷ್ಟು ಇಷ್ಟೇ ಆಗ್ಲತಿತ್ತು ಪೂರ ಸಣ್ಣದಾಗಿತ್ತು ಸಣ್ಣದೆಂದ್ರೆ ಅಯ್ಯೋ ನಾ ಪೈಲೇಕೆ ಸ್ವೆಟರ್ ತೆಗೆ ಇಟ್ಕೊಂಬರಿ ಮುಂದೆ ಚಳ್ಗಾಲ ಬರ್ತದೆ ಈಗ ಕಮ್ಮಿ ರೇಟಿನಾಗಿವೆ ಅಂಥೇಳಿ ಆರ್ಡ್ರ್ ಮಾಡಿದ್ರೆಕ ಇಂಥಾ ಸ್ವೆಟ್ರ್ ಬಂದಿದೆ ಪೂರ ನಂಗೆ ಪೂರ ಇಲ್ಲಿಗೇ ಆಗ್ಲತ್ತಿದೆ ಚೆಂದ ಹೊಂಟಿಲ್ಲ ಏನಿಲ್ಲ ಮತ್ತು ಇದ್ದರೆ ಭೀ ಇರ್ಲಿಯಪ್ಪ ನೋಡರಿ ಚೆಂದರೆ ಅದಲ್ಲ ಸ್ವೆಟ್ರ್ ಸಣ್ದಾದ್ರೂ ಭೀ ಹಾಕ್ಕೊಂಬರಿ ಅಂಥೇಳಿ ನೋಡ್ದೆ ನೋಡಿ ಹಾಕ್ಕೊಂಡೆ ಹಾಕ್ಕೊಂಡ್ರೆ ಸಣ್ದೆ ಆಗ್ಲತ್ತಿತ್ತು ಅಂದ್ರು ಭೀ ಹಾಕ್ಕೊಂಡೆ ಚೆಂದದ ಅಂಥೇಳಿ ನೋಡಿದೆ ಒಂದ್ವಾರ ಹಂಗೆ ಯೂಸ್ ಮಾಡಿ ಒಗ್ಯರಂತ ಒಗ್ದೇವು ಒಗೆಷ್ಟ್ಕೆನೇ ಪೂರ ಉಣಲ್ ಎಲ್ಲ ಕಿತ್ಹೋಗ್ಲತ್ತಿತ್ತು ಮತ್ತು ಪೂರ ಕಲರೆಲ್ಲ ಹೋಯ್ತು ಕಲರ್ ಹೋಯ್ತು ಉಣಲ್ಲೆಲ್ಲಾ ಹೋಗ್ಲತ್ತಿತ್ತು ಅಯ್ಯಯ್ಯೋ ದೇವ್ರೇ ನಾ ಎಷ್ಟು ಇದ್ರನಿಂದ ಕಮ್ಮಿ ರೇಟಿನಾಗ ಸಿಗ್ತಿದೆ ಚೆಂದ ಆರ್ಡ್ರ್ ಮಾಡಿದ್ರೀಗ ಕಮ್ಮಿನಾಗ ಸಿಗ್ತದಂಥೇಳಿ ಆರ್ಡ್ರ್ ಮಾಡಿದ್ರ ಹಿಂಗಾಗ್ಲತ್ತಿತ್ತು ಪೂರಾ ಸ್ವೆಟ್ರೆಲ್ಲ ಬಿಚ್ಹೋಗ್ಲತ್ತಿತ್ತು ಅಂಥೇಳಿ ಇದು ಮಾಡ್ದೆ ಅಯ್ಯಯ್ಯೋ ಏನು ಮಾಡಬೇಕೀಗ ಪೂರ ಮಾಡಿದ್ದೆಲ್ಲ ದಂಡ ಆಯ್ತು ಸ್ವೆಟ್ರ್ ಚೆಂದಂತ ತೊಗೊಂಬರಿ ಚಳ್ಗಾಲ್ದಾಗ ಅಂಥೇಳಿ ನಾ ಅಂದಿದ್ದೆ ಇದು ಪೂರ ನೋಡಷ್ಟ್ಕೆನೇ ಇದು ಹಿಂಗೆ ಸಿಕ್ತು ಪೂರ ಸ್ವೆಟರ್ರ್ ಏನು ಮಾಡಬೇಕು ಈಗ ಪೂರ ಎಲ್ಲ ದಂಡವೇ ಆಗಿಹೋಯ್ತು ನೋಡೋಕ್ಕರೇ ಚೆಂದೇ ಇತ್ತು ಕ್ವಾಲಿಟಿ ಎಲ್ಲರೊಳಗೆ ಚೆಂದಿತ್ತು ಆರ್ಡ್ರ್ ಮಾಡಿದ್ಮೇಲೆ ನೋಡಷ್ಟ್ಕೆನೇ ಸಣ್ದಾಯ್ತು ಸಣ್ದಾದ್ರು ಭೀ ಆಯ್ತು ಇರ್ಲಿ ಅಂಥೇಳಿ ನೋಡಷ್ಟ್ಕೆನೇ ಉಣಲ್ ಹೋಯ್ತು ಪೂರ ಉಣಲ್ಲೂ ಪೂರಾ ದಾರ ದಾರ ಕಿತ್ಹೋಗ್ಲತ್ತಿತ್ತು ದಾರ ಕಿತ್ಹೋಗಿ ಪೂರ ಸಣ್ದಾಯ್ತು ಏನೂ ಏನೂ ಚೆಂದ ಬಂದಿಲ್ಲ ಮತ್ತೆ ಆರ್ಡ್ರ್ ಮಾಡ್ಬೇಕೆಂದ್ರೆ ಬೇಕಾಗಿತ್ತು ಖರೆ ಅಂದ್ರೆ ಇವಾಗ ಆರ್ಡ್ರ್ ಮಾಡಿದ್ರೆ ಹಿಂಗೆ ಬಂತಲ್ಲಪ್ಪಾ ಅಂಥೇಳಿ ಮನ್ಸು ಇದಾಯ್ತು ಆರ್ಡ್ರ್ ಮಾಡೋದೇ ಬೇಡ ಏಕೆಂದ್ರೆ ಇಷ್ಟು ಚೆಂದ ನೋಡೋಕ್ಕರೆ ಚೆಂದವ ಚೆಂದದ ಸ್ವೆಟರು ಚೆಂದದ ಕ ಚೆಂದೇ ಬರ್ತದೇನೋ ಅಂಥೇಳಿ ನಾ ಅಂದ್ಕೊಂಡಿದ್ದೇವು ಪೂರ ಹಿಂಗೆ ಪೂರ ಹಾಳಾಗ್ಯದೆ ಏನು ಮಾಡಬೇಕು ಮೂರು ಸ್ವೆಟರ್ರ್ ಬೇಕಾಗಿತ್ತು ಈಗ ಪೂರ ಇದಾಗಿ ಹೋಗ್ಯದೆ ಈಗ ಈಗ ಚಳ್ಗಾಲ್ದಾಗ ಏನು ಮಾಡಬೇಕು ಆರ್ಡ್ರ್ ಮಾಡಿರೆಂದರೆ ಜೀವ ಇದಾಗ್ಲತ್ತದ ಸ್ವೆಟ್ರೆಲ್ಲ ಪೂರ ಹಾಳಾಗಿ ಹೋಗ್ಯದೆ ಮತ್ತು ಮಾಡಿದರೆ ಹೆಂಗ ಬರ್ತದೋ ಹೆಂಗಿಲ್ಲೋ ಅಂಥೇಳಿ ಅಂದ್ಕೊಳತ್ತಿದ್ದೆ ಏನು ಮಾಡಬೇಕೋ ಏನೋ ಇದು ಸ್ವೆಟರ್ರ್ ಅಂದರೆ ಹಿಂಗೆ ಬಂದಿದೆ